ಅತಿ ಹೆಚ್ಚು ಹಳ್ಳಿಗಳಲ್ಲಿ ಮಣ್ಣಿನಿಂದನೇ ಮಣ್ಣಿನ ಪಾತ್ರೆಯಲ್ಲಿಯೇ ಅಡಿಗೆ ಮಾಡ್ತಿದ್ದರು ಮತ್ತು ಸೌದೆಯಿಂದನೇ ಅಡಿಗೆ ಮಾಡ್ತಿದ್ದರು ಅವಾಗ ಈಗ ಇಪ್ಪತ್ತು ಇಪ್ಪತೈದು ವರ್ಷದ ಕೆಳಗಡೆ ಜೀವನದಾಗೆ ಆರೋಗ್ಯ ಎಂಬುದು ಅತಿ ಹೆಚ್ಚು ಇತ್ತು ಆದರೆ ಈಗ ಬರ್ತಾ ಬರ್ತಾ ಅಡುಗೆ ಏನಿಲ್ಲ ಅಂದರೆ ಗ್ಯಾಸು ಸಿಲಿಂಡ್ರಿಂದ ಅಡುಗೆ ಮಾಡೋದ್ರಿಂದ ಆರೋಗ್ಯಕ್ಕೆ ಹಾನಿಕರ ಹಾನಿಕಾರವಾಗಿರ್ತದೆ ಅದಕ್ಕಾಗಿ ನಾವು ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡೋದ್ರಿಂದ ಮತ್ತು ಕಟ್ಟಿಗೆ ಸೌದೆಯಿಂದ ಅಡುಗೇನ ಮಾಡೋದರಿಂದ ಆರೋಗ್ಯದಲ್ಲಿ ಅತಿ ಹೆಚ್ಚು ಪರಿಣಾಮ ಬೀರುತ್ತದೆ ರೊ ಅ ರೊ ಆರೋಗ್ಯ ಅತಿ ಹೆಚ್ಚು ಇರುತ್ತದೆ ರೋಗ ಅಂಬೋದೇ ಇರೋದಿಲ್ಲ ಏಕೆಂದರೆ ಮಣ್ಣಿನ ಪಾತ್ರೆಯಲ್ಲಿ ಮಣ್ಣಿನಾಂಶ ಕಬ್ಬಿಣಾಂಶ ನಮಗೆ ಮನುಷ್ಯನಿಗೆ ಪುಷ್ಟಿದಾಯಕವಾಗಿರ್ತದೆ ಒಳ್ಳೆಯ ರುಚಿರುಚಿಯಾಗಿ ಅಡುಗೆ ಬರುತ್ತದೆ ಗ್ಯಾಸ್ ಸಿಲಿಂಡರ್ನಲ್ಲಿ ಏನಾಗುತ್ತದೆ ಅಂದರೆ ನಿಮಗೆ ಅದು ಗ್ಯಾಸಿಂದು ಸ್ಮೆಲ್ಲು ಏನೋ ಅದರದು ಹೊಗೆ ಬರ್ತದಲ್ಲ ಅದ್ರ ಸ್ಮೆಲ್ ಅಡುಗೆಯಲ್ಲಿ ಕೂಡಿಕೊಂಡು ಅದರ ರುಚಿಯೇ ತಪ್ಪಿ ಹೋಗ್ತದೆ ಆದ ಕಾರಣ ನಾವು ಮಣ್ಣಿನ ಪಾತ್ರೆಯಲ್ಲೇ ಅಡುಗೆ ಮಾಡೋದು ಅತಿ ಹೆಚ್ಚು ಉತ್ತಮ ಎಂದು ನಾವು ಕೇಳ್ಬೌದು ಯಾಕಂತ ಕೇಳಿದ್ರೆ ಕಟ್ಟಿಗೆ ನ್ಯಾಚುರಲ್ಲು ಇವತ್ತು ನಾವು ಕಟ್ಟಿಗೆಯಿಂದ ಯಾವುದೇ ಅಪಾಯಗಳು ಇಲ್ಲ ಗ್ಯಾಸು ಗ್ಯಾಸಿಂದ ಏನಾಗುತ್ತೆ ಎಷ್ಟೋ ಕಡೆನೂ ನಾವು ಈಗ ನಮಗೆ ನಲವತ್ತಾರು ವರ್ಷ ನಲವತ್ತಾರರಿಂದ ಕಟ್ಟಿಗೆಯಿಂದಾನೇ ಅಡುಗೆ ಮಾಡ್ತೀವಿ ಒಂದು ಏನೇನೇನು ಆಗಿಲ್ಲ ಒಂದು ಬ್ಲ್ಯಾಸ್ಟ್ ಎಂಬುದಾಗಿಲ್ಲ ಇನ್ನೊಂದಾಗಿಲ್ಲ ಯಾವುದೂ ಆಗಿಲ್ಲ ಈ ಸಿಲಿಂಡ್ರುಗಳು ಬಂದರಿಂದ ಒಂದು ಒಂದೊಂದು ಸಾರಿ ಅಡುಗೆ ಮಾಡುವಾಗ ಆನ್ ಮಾಡಿ ಹಂಗೇ ಹೋಗ್ಬಿಟ್ಟಿದ್ರ್ ಆ ಸಿಲಿಂಡರ್ ಹೀಗೆ ಬ್ಲಾಸ್ಟ್ ಆಗಿ ಒಂದು ನಮ್ಮ ಮನೆಯ ಪಕ್ಕದಲ್ಲಿ ಒಂದು ಆಗಿದೆ ಉಪಯೋಗ್ಸೋದ್ರಿಂದ ಅತಿ ಹೆಚ್ಚು ಹುಶಾರಾಗಿರ್ಬೇಕ್ ಅಂದರೆ ಭಾರಿ ಬೆ ಜವಾಬ್ದಾರಿ ಇಂದಿರಬೇಕು ಬೇಜವಾಬ್ದಾರಿ ಮಾಡೋಂಗಿಲ್ಲ ಆದ ಒಂದು ಆಮೇಲೆ ರುಚಿ ಕೂಡ ಪೂರ ಪೂರ ಕಡಿಮೆಯಿರುತ್ತದೆ ಅಡುಗೆ ಸಿಲಿಂಡ್ರ್ ಸಿಲಿಂಡ್ರುದಲ್ಲಿ ಅಡುಗೆ ಮಾಡೋ ಗ್ಯಾಸ್ ಸಿಲಿಂಡ್ರನಲ್ಲಿ ಅಡುಗೆ ಮಾಡೋದ್ರಿಂದ ಅಡುಗೆ ಮಾಡೋದ್ರಿಂದ ಕುಕ್ಕರ್ನಲ್ಲಿ ಅಡುಗೆ ಮಾಡೋದ್ರಿಂದನು ಸಹ ಒಂದೂ ಪದಾರ್ಥ ರುಚಿಯಾಗಿ ಬರೋದಿಲ್ಲ ಅದೇ ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡಿದ್ರೆ ಒಳ್ಳೆಯ ರುಚಿ ರುಚಿಯಾಗಿ ಯಾವುದೇ ಒಂದು ಸಾಂಬಾರಾಗಲಿ ಒಂದು ಪಲ್ಯ ಆಗಲಿ ಒಂದು ಅನ್ನ ಆಗಲಿ ಒಂದು ಟಮೆಟೊ ಭಾತ್ ಆಗಲಿ ಪಲಾವಾಗಲಿ ಯಾವುದನ್ನೇ ಮಾಡಿರಿ ನೀವು ಯಾವುದು ಮಾಡಿದ್ರೂ ಸಹ ಒಂದು ಅಡುಗೆ ಅಡುಗೆ ಆರೋಗ್ಯಕರವಾಗಿರತೈತೆ ರುಚಿರುಚಿಯಾಗಿರತೈತೆ ಇದನ್ನು ಒಂದು ತುತ್ತು ಅದನ್ನು ನಾಲ್ಕು ತುತ್ತು ಒಂದು ಒಂದೆರಡು ತುತ್ತು ಜಾಸ್ತಿಯೇ ಊಟ ಮಾಡ್ತೀವಿ ಹಾಲು ಹಾಲ್ ಕಾಯ್ಸೊದ್ರಿಂದ ಹಾಲು ಹೆಪ್ಪುಗಟ್ಟುತ್ತದೆ ಹೆಪ್ಪುಗಟ್ಟಿ ಅದನ್ನು ಹೆಪ್ಪುಗಟ್ ಕೆಂಪಗೆ ಹೆಪ್ಪಗಟ್ತೈತೆ ಅದೇ ನೀವು ಸಿಲಿಂಡ್ರುನಲ್ಲಿ ಹಾಲು ಕಾಯಿಸಿದ್ರೆ ನಿಮಗೆ ಕೆನೆ ಬರೋದೇ ಇಲ್ಲ ನೀವು ಸ ಹೊಗೆ ಬರಿ ಕಿಚ್ಚು ಅಂದರೆ ಕಟ್ಟಿಗೆ ಕಿಚ್ಚು ಅದು ಪ್ರತಿಯೊಂದು ಪ್ರತಿಯೊಂದು ನೋಡಿರಿ ಬೇಕಾದರೆ ನೀವು ಅದೇ ಕಿಚ್ಚಿನ ಮೇಲೆ ವ್ವಾ ಅದು ಕೆಂಪಗೆ ಬರುತ್ತದೆ ಯಾವುದು ಒಂದು ಕೆನೆ ಹಾಲಿನ ಮೇಲಿರುವಂಥ ಕೆನೆ ಅದನ್ನು ತೆಗೆದ್ಕೊಂಡೋಗಿ ಹೆಪ್ಪಾಗಿ ಮೊಸರು ಮೊಸರಿಂದ ಬೆಣ್ಣೆ ಬೆಣ್ಣೆಯಿಂದ ಅವೆಲ್ಲ ಆಗುತ್ತೆ ಅದೇ ಸಿಲಿಂಡ್ರ್ ಮ್ಯಾಲೆ ನಾವು ಹಾಲ್ ಕಾಯ್ಸೋದ್ರಿಗಿ ಕೆನೆನೆ ಬರೋಲ್ಲ ಆದರೂ ತುಪ್ಪ ಕೂಡ ಸರಿಗೆ ಬರೋಲ್ಲ ಕೆನೆ ಸ್ವಲ್ಪ ಬರ್ತದೆ ಅದಕ್ಕೆ ನಾವು ಎಲ್ಲರೂ ನಾವು ನಮ್ಮಆರೋಗ್ಯದ ದೃಷ್ಟಿ ಒಂದು ಇಟ್ಟುಕೊಂಡು ಪ್ರತಿಯೊಬ್ರು ನಾವು ಮಣ್ಣಿನ ಒಲೆಯಲ್ಲೇ ಅಡುಗೆ ಮಾಡಬೇಕಾಗುತ್ತದೆ ಈ ಈಗ ಈಗ ಬರ್ತಾ ಬರ್ತಾ ಕಾಲ ಸೂಕ್ಷ್ಮ ಇರುವುದರಿಂದ ಎಲ್ಲರೂ ಕಟ್ಟಿಗೆ ಸಿಗೋಲ್ಲ ಆಮೇಲೆ ಕಟ್ಟಿಗೆಗಳುನ್ನೇ ದುಬಾರಿ ಆಗಿದ್ದಾವೆ ಆದ ಕಾರಣ ಎಲ್ಲರೂ ವಯಿ ಸಿಲಿಂಡರ್ಗೆ ಮೊರೆ ಹೋಗಿದ್ದಾರೆ ಈ ಸಿಲಿಂಡರ್ನಿಂದ ಯಾವುದೇ ಒಂದು ಆರೋಗ್ಯ ಇಲ್ಲ ಅದು ಒಂದು ಆಮೇಲೆ ಈ ಮೊಬೈಲೂ ಒಂದು ಯುಗದಲ್ಲಿ ಆರೋಗ್ಯನೂ ಒಂದು ಒಳ್ಳೆಯ ಆದಂಥ ಗಾಳಿಗಳಿಲ್ಲ ಈ ಫೋರ್ ಜಿ ಫೈ ಜಿ ಅವೆಲ್ಲವೂ ಸಾನೆ ಕೆಟ್ಟು ಹೋಗಿದೆ ಗಾಳಿ ಸಾನೆ ಒಳ್ಳೆಯ ಗಾಳಿ ಕೂಡ ಸಿಗೋಲ್ಲ ಆದ ಕಾರಣ ನಾವು ಕಟ್ಟಿಗೆ ಕಟ್ಟಿಗೆಯಂದರೆ ಗಿಡಗಳು ಗಿಡಗಳನ್ನು ಕಡಿಯಲಾರದೇ ಯಾವುದು ಒಂದು ಗಿಡಗಳನ್ನ ಚೆನ್ನಾಗಿ ಬೆಳೆಸಿ ಆರೋಗ್ಯಕ್ಕೆ ಅನಿಲ ನೀಡುವಂಥ ಒಳ್ಳೆಯ ಗಿಡಗಳನ್ನು ಬೆಳೆಸಿ ನಾವು ತರಬೇಕು ಆಮೇಲೆ ನಾವು ಕಟ್ಟಿಗೆ ಅಡುಗೆ ಕಟ್ಟಿಗೆ ಉಪಯೋಗ್ಸೋದಂದ್ರೆ ಬೇಲಿ ಅವೆಲ್ಲ ಬರ್ತವೆ ನಮ್ಮ ಹಳ್ಳಿಗಾಡುಗಳಲ್ಲಿ ಅಂಥ ಸಣ್ಣ ಸಣ್ಣ ಕಟ್ಟಿಗೆಗಳನ್ನು ತಂದು ದೊಡ್ದೊಡ್ಡ ಗಿಡಗಳನ್ನ ಕಡಿಯಲಾರದೆ ಸಣ್ಣ ಮರಗಳನ್ನು ಅಂದರೆ ನೆಗೆ ಮುಳ್ಳು ಇರ್ತವಲ್ಲ ಬೇಲಿಯಂತೀವಲ್ಲ ಆ ಮುಳ್ಳುಗಳನ್ನು ತಂದು ನಾವು ಅದನ್ನು ಅಡುಗೆ ಸೌದೆಯಾಗಿ ಉಪಯೋಗಿಸ್ಬೌದು ಅಂತ ಕೇಳಿಕೊಳ್ತೇನೆ ಅತಿ ಹೆಚ್ಚು ಮಣ್ಣಿನಲ್ಲೇ ಅಡುಗೆಯ ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡಬೇಕು ಆಮೇಲೆ ಗ್ಯಾಸ್ ಇಲ್ಲದೆ ಕಟ್ಟಿಗೆಯಿಂದನೆ ಅಡುಗೆ ಮಾಡಿ ಅಡುಗೆ ಮಾಡಬೇಕೆಂದು ಕೇಳಿಕೊಳ್ಳುತ್ತೇವೆ